ಹಲೋ ಇದು ನಳ್ಪಾಕ ಓಟಲ್ಲಾ ನಮಗೆ ಪಾರ್ಸೆಲ್ ಬೇಕಾಗುತ್ತೆ ಫುಡ್ಡು ಏನೇನು ನಮಗೊಂದೈವತ್ತು ಜನಕ್ಕೆ ಬೇಕಾಗುತ್ತೆ ಏನೇನೇಳಿದ್ರೆ ಎಲ್ಲಾ ಕೊಡ್ತೀರಾ ಸರಿ ಆರ್ಡ್ರ್ ತೊಗೊಳ್ಳಿ ಮಸಾಲೆ ದೋಸೆ ಹದಿನೈದು ಪುಳಿಯೋಗರೆ ಇಪ್ಪತ್ತು ಜನಕ್ಕೆ ಮೊಸರನ್ನ ಹದಿನೈದು ಜನಕ್ಕೆ ಹಪ್ಪಳಾ ಸಂಡಿಗೆ ಕೊಡಿ ಉಪ್ಪಿನ್ಕಾಯಿ ಕಳಿಸಿ ಒಬ್ಬಟ್ಟು ಕೊಡಿ ಎಲ್ಲಾ ಪ್ಯಾಕ್ ಮಾಡಿ ಕಳ್ಸಿಕೊಡಿ ಫೋನ್ಪೇ ಮಾಡಬೇಕಾ ಇಲ್ಲ ಕ್ಯಾಶ್ ಕೊಡೋದಾ ಅಡ್ರಸ್ ಬೇಕಾಗುತ್ತಾ ಕಳಿಸ್ತೀವಿ ಅಡ್ರಸ್ಸು ಕಳ್ಸಿಕೊಡ್ರಿ ಮೋರಿಂದ ಮುಂದೆ ಕಾಲೇಜ್ ರೋಡು ನಂದಶ್ರೀ ಪಕ್ಕ ಕಮ್ಮೋರಿ ನಗರ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲಿಂದ ಮುಂದೆ ಹಂಗೆ ಬನ್ನಿ ಅಲ್ಲಿ ನವ್ಯ ನಿಲಯ ಅಂತ ಇರುತ್ತೆ ಅಲ್ಲಿ ತಂದುಕೊಡಿ